ಹಲೋ ಅಡ್ಮಿನಿಸ್ಟ್ರೇಟಿವಿಂದನಾ ಹಾಂ ಹೌದು ನಮಸ್ತೆ ಮ್ಯಾಮ್ ನಾನು ಎಮ್ ಕಾಮ್ ಸ್ಟೂಡೆಂಟು ಎಮ್ ಕಾಮ್ ಕ್ಲಾಸ್ ರೆಪ್ರೆಸೆಂಟೇಟಿವ್ ನಮ್ಮ ಕ್ಲಾಸ್ ಎದ್ರುಗಡೆ ಇರೋದು ವಾಟರ್ ಅಕ್ವೇರಿಯಮ್ ಹಾಳಾಗಿದೆ ಸರ್ ಅದ್ರದ್ದು ತುಂಬ ಮ್ಯಾಮ್ ಅದರಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ ಹಾಂ ಹೌದು ನಾನು ತ್ರೀ ಡೇಸ್ ಇನ್ನು ಮೂರು ದಿನದ ಹಿಂದೆಯೇ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಬಟ್ ಅದಕ್ಕೆ ಯಾವುದೇ ರೀತಿ ರೆಸ್ಪೋನ್ಸ್ ಕೂಡ ಬರಲಿಲ್ಲ ಅದೇ ಅದೇ ರೀತಿ ನಮ್ಮ ಕ್ಲಾಸಲ್ಲಿ ಎರಡು ಟ್ಯೂಬ್ಲೈಟ್ ಎರಡು ಟ್ಯೂಬ್ಲೈಟ್ ಮಾತ್ರ ವರ್ಕ್ ಆಗ್ತಿದೆ ಉಳ್ದ ಯಾವುದೂ ವರ್ಕ್ ಆಗ್ತಿಲ್ಲ ಹೌದು ಹಾಗೆ ನಮ್ಮ ಕ್ಲಾಸಿದ್ದು ಟೈಲ್ಸು ಅದೆಲ್ಲ ಫುಲ್ ಕಿತ್ತೋಗಿ ಬಿಟ್ಟಿದೆ ಅದರಿಂದ ಕೂತ್ಕೊಳ್ಳಿಕ್ಕೆ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಅಲ್ಲಿ ಬೇಂಚ್ ಡೆಸ್ಕ್ ಎಲ್ಲ ಏನು ಇಡ್ಲಿಕ್ಕೆ ಆಗ್ತಿಲ್ಲ ಅದು ಆದಷ್ಟು ಬೇಗ ಸರಿ ಹಾಂ ಆಯಿತು ಆದಷ್ಟು ಬೇಗ ಅದನ್ನ ಸರಿ ಮಾಡಿಕೊಡಿ ಆಯಿತಾ ಅದೇ ರೀತಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮ್ಯಾಗ್ನಮ್ ಅಂತ ಒಂದು ಫೆಸ್ಟ್ ಮಾಡ್ತೀವಿ ಪ್ರತಿ ವರ್ಷ ಮಾಡ್ತೀವಿ ಅದೇ ರೀತಿ ಈ ವರ್ಷ ಕೂಡ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಂ ಹೌದು ಅದು ಎರಡು ದಿನ ಪ್ರೋಗ್ರಾಮ್ ಇರುತ್ತೆ ಅದಕ್ಕೆ ನಿಮ್ದು ಏನಾದರೂ ಸಜೇಷನ್ ಯಾವ ರೀತಿ ಮಾಡಬೇಕು ಅಂತ ಕೇ ಹೇಳಿದರೆ

ಹೌದ್ ಹೌದು ಯೂನಿವರ್ಸಿಟಿ ಎಲ್ಲರೂ ಇನ್ವಾಲ್ ಆಗ್ತಾರೆ ಹಾಂ ಆಯಿತು ಆಯಿತು ಅದೇ ರೀತಿ ನಾವು ಇವಾಗ ಟೀಮ್ ಎಲ್ಲ ಮಾಡ್ತಾ ಇದ್ದೀವಿ ಈಗ ಒಬ್ರೊಬ್ಬರು ಕ್ಲಾಸಲ್ಲಿ ಸ್ವಲ್ಪ ಆಕ್ಟಿವ್ ಇರೋರ್ನ ಎಲ್ಲ ನೋಡಿ ಟೀಮ್ ಮಾಡ್ತಾ ಇದ್ದೀವಿ ಅದೇ ಲಾಸ್ಟ್ ಮೂಮೆಂಟಿಗೆ ನೋಡಬೇಕು ಡೇಟು ಹಾಲ್ ಎಲ್ಲ ಸಿಗಬೇಕಲ್ಲ ಅದೇ ಅದಕ್ಕೆ ಸ್ವಲ್ಪ ಎಲ್ಪ್ ಮಾಡಬೇಕಿತ್ತು ಹಾಂ ಸರಿ ಮಾತಾಡಿ ಆಯಿತಾ ಮ್ಯಾಮ್ ತ್ಯಾಂಕ್ ಯು ತ್ಯಾಂಕ್ ಯು ಹಾಂ ಓಕೆ